ನಮ್ಮ ಹಳ್ಳಿಗೆ ಆಂಬ್ಯುಲೆನ್ಸ್ನ ಸಂಪರ್ಕ ಸರಿ ಇಲ್ಲ ಇದರಿಂದ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇವೆ ಈ ಸಮಸ್ಯೆಗಳೆಲ್ಲ ಎದುರಾಗಲಿಕ್ಕೆ ಅಥವಾ ಆಂಬ್ಯುಲೆನ್ಸ್ನ ಸಂಪರ್ಕ ಇಲ್ಲದಿರೋದಕ್ಕೆ ಕಾರಣ ಮೊದಲನೆಯದಾಗಿ ಯಾವ್ದು ಅಂತ ನೋಡೋದಾದ್ರೆ ರೋಡ ರಸ್ತೆ ರಸ್ತೆಗಳು ಸರಿ ಇಲ್ಲ ಹೋಗಲಿಕ್ಕೆ ಬರ್ಲಿಕ್ಕೆ ಆಂಬ್ಯುಲೆನ್ಸ್ಗಳಿಗೆ ಕಷ್ಟ ಆಗೋದು ಆಂಬ್ಯುಲೆನ್ಸ್ಗಳಿಗೆ ಅಂತಲ್ಲ ಯಾವುದೇ ವಾಹನಗಳಿಗಾದರು ರೋಡ್ ಸರಿಯಿಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ಇದರಿಂದಾಗಿ ಆಂಬ್ಯುಲೆನ್ಸ್ಗಳೂ ಆ ರೋಡಲ್ಲಿ ಹೋಗಲಿಕ್ಕೆ ಕೇಳೋದಿಲ್ಲ ಆ ಒಂದು ಕಾರಣ ಅದು ಅಂದರೆ ಆಂಬ್ಯುಲೆನ್ಸ್ನ ಸಂಪರ್ಕ ಇಲ್ಲ ಹೇಳೋದಕ್ಕೆ ಮತ್ತೊಂದು ಏನಂದರೆ ಈ ಆಂಬ್ಯುಲೆನ್ಸ್ ಇಲ್ಲದೆ ಕೆಲವು ಸಮಸ್ಯೆಗಳು ಎದುರಾಗ್ತಿವೆ ಹಳ್ಳಿಯಲ್ಲಿ ಏನಾದರು ಎಮರ್ಜನ್ಸಿ ಏನಾದರು ಅಪಘಾತ ಆಯಿತು ಅವರಿಗೆ ಅರ್ಜೆಂಟ್ ಎಮರ್ಜೆನ್ಸಿ ಆಗಿ ಏನೋ ಚಿಕಿತ್ಸೆ ಬೇಕು ಅಂತ ಹೇಳುವಾಗ ಆಂಬ್ಯುಲೆನ್ಸ್ನ ಸಂಪರ್ಕ ಇಲ್ಲ ಅಲ್ಲಿ ಪೇಶೆಂಟನ್ನು ನಾವು ಒಂದು ಕಿಲೋಮೀಟರ್ ರೋಡಲ್ಲಿ ಅವನನ್ನು ಎತ್ಕೊಂಡು ಬರಬೇಕಾಗ್ತದೆ ಮತ್ತು ಹೈವೆಲ್ಲಿ ಬೇರೆ ವಾಹನಗಳೆಲ್ಲನು ನಿಲ್ಲಿಸಿ ಅಥವಾ ಯಾವ್ದೇ ವಾಹನಗಳನ್ನ ರೆಡಿ ಮಾಡಿ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಹಲವಾರು ಸಮಸ್ಯೆಗಳು ಎದ್ರಾಗ್ತವೆ ಇದರಿಂದ ಮತ್ತೊಂದು ಏನಂತ ಹೇಳಿದ್ರೆ ತುರ್ತು ಚಿಕಿತ್ಸೆ ಬೇಕಾದಲ್ಲಿ ತುಂಬ ಕಷ್ಟ ಆಗ್ತದೆ ಕೆಲವು ಜನ ಆ ರಸ್ತೆಯಲ್ಲಿಯೇ ಸಾವನ್ನಪ್ಪೋ ಸಂಭವಗಳಿವೆ ಅಂದರೆ ಆಂಬ್ಯುಲೆನ್ಸ್ ಇದ್ರೆ ಸ್ಪೀಡ್ ಹೋಗ್ಬೋದು ಅಥವಾ ಬೇಗ ತಲುಪುವ ತಲುಪ್ಬೋದು ಅಂತ ಒಂದು ಧೈರ್ಯ ಇದೆ ಆದರೆ ಇಲ್ಲಿ ಆಂಬ್ಯುಲೆನ್ಸ್ನ ಸಂಪರ್ಕ ಇಲ್ಲದೆ ಪೇಶೆಂಟ ಪೇಶೆಂಟ್ನ ಮೇಲೆ ನಮ್ಗೆ ಒಂದು ನಂಬಿಕೆ ಇಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಬದುಕಿಸುವುದು ಈಗ ಎಕ್ಸಾಂಪಲ್ ಗರ್ಭಿಣಿ ಮಹಿಳೆಯರು ಇದ್ದರೆ ಅವರಿಗೆ ಒಮ್ಮೆಲೆ ಹೆರಿಗೆ ನೋವು ಏನಾದರು ಕಾಣಿಸಿದರೆ ಅವರನ್ನು ಹೇಗೆ ಕರ್ಕೊಂಡೋಗೋದು ಎಲ್ಲಿ ಕರ್ಕೊಂಡೋಗೋದು ಅಂತ ಒಂದು ಸಮಸ್ಯೆ ಎದುರಾಗ್ತದೆ ಅಂದರೆ ಅರ್ಜೆಂಟಿಗೆ ಏನೂ ಸಿಗೋದಿಲ್ಲ ಅವ್ರನ್ನು ಹೇಗೆ ಕರ್ಕೊಂಡೋಗೋದು ಗೊತ್ತಾಗೋದಿಲ್ಲ ಹಾಗೇ ಈ ವಾಹನ ಅಂದರೆ ಸಾ ಆಂಬ್ಯುಲೆನ್ಸ್ನ ಸಂಪರ್ಕ ಇಲ್ಲದೆ ಇಂಥ ಸಮಸ್ಯೆಗಳು ಎದುರಾಗ್ತದೆ